ನಮ್ಮ ಕುಟುಂಬದಲ್ಲಿ ಯಾರಾದರೂ ಅಸ್ವಸ್ಥರಾಗಿದ್ದರೆ ಅವರಿಗೆ ತಿಳಿಯಾದ ಗಂಜಿಯನ್ನು ಮಾಡಿಕೊಡುತ್ತೇನೆ ಮತ್ತು ಒಂದು ವೇಳೆ ಅವರಿಗೆ ನೆಗಡಿಯಾಗಿದ್ದಲ್ಲಿ ಶುಂಠಿ ಕಾಳುಮೆಣಸು ಇದನ್ನೆಲ್ಲ ಸೇರಿಸಿ ಕಷಾಯವನ್ನು ಮಾಡಿಕೊಡುವ ಕೊಡುತ್ತೇನೆ